ಯಾರು ನೀವು ಹೌದು ನೀವು ಯಾರು ಅಂತ ಗೊತ್ತಾಗಲಿಲ್ವಲ್ಲ ಹಾಂ ಹೇಳ್ರಿ ಗುರುಗಳೇ ಈಗ ಯಾಕೆ ಮೇಡಮವ್ರೆ ನಲವತ್ತು ನಿಮಿಷ ಪಾಠ ಮಾಡ್ಬೇಕು ಇವರು ಸ್ಕೂಲು ಮುಗ್ದು ಹೋಗಿದೆ ಅಲ್ವ ಹಾಂ ಈಗ ಇನ್ನೇನು ಮ್ಯಾಮ್ ವಿಶೇಷತೆ ಇವಾಗ ಏನಾದರೂ ಪರೀಕ್ಷೆಗಳು ಇದವಾ

ಹೌದಾ ಮೇಡಮು ಹಾಂ ಹೌದಾ ಗುರುಗಳೇ ಮತ್ತು ನಮ್ಮ ಮಕ್ಕಳು ಎಷ್ಟು ಗಂಟೆಗೆ ಬರ್ತಾರೆ ಮೇಡಮ್ ಹೌದಾ ಮೇಡಮು ಇವತ್ತು ಒಂದೇ ದಿನ ಮೇಡಮವ್ರೇ ಮತ್ತು ದಿನಾನೂ ಇರುತ್ತಾ ಹೌದಾ ಮೇಡಮವ್ರೆ ಹಾಂ ಸರಿ ಮೇಡಮ್